ನನಗೆ ಒಂದು ಅನುಭವ ಅಂದರೆ ಕನ್ನಡಕ್ಕೆ ಅನುವಾದಿಸುವ ಅನುಭವ ಅಂದರೆ ಆಗಿದ್ದು ಒಂದು ಇಂಗ್ಲೀಷಲ್ಲಿ ಲೆಸನ್ ಮಾಡುವ ಲೆಸನ್ ಕೇಳುವಾಗ ಆ ಇಂಗ್ಲೀಷಲ್ಲಿ ಇರೋದು ಕನ್ನಡಕ್ಕೆ ಅನು ಅನುವಾದ ಮಾಡುವಾಗ ಸ್ವಲ್ಪ ತೊಂದರೆ ಆಗಿತ್ತು ಅಂದರೆ ಕನ್ನಡ ಬರಲ್ಲ ಅಂತ ಅಲ್ಲ ಕನ್ನಡ ಬರತ್ತೆ ಆದರೆ ನಾವು ಇತ್ತೀಚಿಗೆ ಎಷ್ಟು ಕನ್ ಕನ್ನಡ ಯೂಸ್ ಯೂಸ್ ಮಾಡ್ತಿದ್ದೀವೋ ಅಷ್ಟೇ ಇಂಗ್ಲೀಷು ಕೂಡ ನಮ್ಮ ಭಾಷೇಲಿ ಯೂಸ್ ಮಾಡ್ತಾಯಿದ್ದೀವಿ ನಾವು ನಾನು ಈಗ ಮಾತಾಡೋದ್ರಲ್ಲೇ ಎಷ್ಟೊಂದು ಇಂಗ್ಲೀಷ್ ಪದಗಳನ್ನು ಯೂಸ್ ಮಾಡಿದ್ದೀನಿ ಹಾಗಾಗಿ ನನಗೆ ನನಗೆ ಕನ್ನಡ ಇಂಗ್ಲೀಷ್ ಹೇಳುವಾಗ ಇಂಗ್ಲೀಷಿನ ಕನ್ನಡಕ್ಕೆ ಅನುವಾದ ಮಾಡುವಾಗ ಸ್ವಲ್ಪ ತೊಂದರೆ ಆಗಿತ್ತು ಆದರೆ ಕನ್ನಡ ಕೆಳಮಟ್ಟ ಅಂತ ಹೇಳ್ತಾಯಿಲ್ಲ ನಾನು ಕನ್ನಡ ಎಷ್ಟು ಉತ್ತಮ ಅಂದರೆ ಅದರಲ್ಲಿರೋ ಅದರಲ್ಲಿ ಮಾತಾಡೋದು ಕೆಲವೊಂದು ಇಂಗ್ಲೀಷಲ್ಲಿ ಗೊತ್ತಾಗಲ್ಲ ಇಂಗ್ಲೀಷ್ ಇಂದಲೇ ಒಂದು ಸಮಸ್ಯೆ ಆಗಿರೋದು ಇಂಗ್ಲೀಷಿನ ಕೆಲವೊಂದು ವರ್ಡ್ ಅದು ಕನ್ನಡ ಕನ್ನಡದ ಕೆಲವೊಂದು ವರ್ಡ್ಸ್ ಇಂಗ್ಲೀಷಿಗೆ ಅನುವಾದ ಮಾಡೋಕ್ಕಾಗಲ್ಲ ಕೆಲವೊಂದು ಇಂಗ್ಲೀಷಿನ ಪದಗಳು ಕನ್ನಡಕ್ಕೆ ಅನುವಾದ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ತೊಂದರೆ ಆಗಿತ್ತು ಈಗ ನನ್ನ ಹೊಸ ಗೆಳತಿಯರಿಗೆ ಏನಾದ್ರೂ ಅರ್ಥ ಮಾಡಿಸ್ಬೇಕು ಅಂದಾಗ ಕನ್ನಡದಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು ಈಗ ಒಂದು ಇಂಗೀಷ್ನ ಲೆಸನ್ ಇದೆ ಅಂದರೆ ನಾವು ಮಾತೃಭಾಷೆಯಲ್ಲೇ ಮಾತಾಡ್ತಿದ್ರು ಅಚ್ಚಂ ಅಚ್ಚ ಕನ್ನಡವಾಗಿ ನಾವು ಎಂದೂ ಮಾತಾಡೋಲ್ಲ ಅದೇ ಒಂದು ಸ್ವಲ್ಪ ತೊಂದರೆ ಆಗಿತ್ತು